ಕೆಲವು ದಿನಗಳ ಹಿಂದೆ ನಾನು ಆನ್ಲೈನಲ್ಲಿ ಒಂದು ವಸ್ತುವನ್ನು ಖರೀದಿ ಮಾಡಲು ನೋಡಿದ್ದೆ ನಾನು ಖರೀದಿ ಕೂಡ ಮಾಡಿದೆ ಅವರು ನನ್ನ ವಿಳಾಸಕ್ಕೆ ತಂದು ವಿತರಣೆ ಮಾಡಿ ಹೋದರು ಆ ಒಂದು ವಸ್ತುವನ್ನು ನಾನು ನೋಡಿದಾಗ ನಾನು ಅಂದುಕೊಂಡಿದ್ದಕ್ಕಿಂತಲೂ ಅದು ತುಂಬ ಚೆನ್ನಾಗಿತ್ತು ಅದರ ಕ್ವಾಲಿಟಿಯೂ ಕೂಡ ಹಾಗೆ ಇತ್ತು ನಾನು ಆ ವಸ್ತುವನ್ನು ಖರೀದಿ ಮಾಡುವ ಮುಂಚೆ ಅಲ್ಲಿ ಆ ವಸ್ತುವಿನ ಬಗ್ಗೆ ಹೇಳಿದಂತಹ ಒಳ್ಳೆಯ ಅನಿಸಿಕೆಗಳು ಮತ್ತು ಕೆಟ್ಟ ಅನಿಸಿಕೆಗಳನ್ನು ನೋಡಿದ್ದೆ ಅದರಲ್ಲಿ ಒಳ್ಳೆಯ ಅನಿಸಿಕೆಗಳಿಗಿಂತ ಕೆಟ್ಟ ಅನಿಸಿಕೆಗಳೇ ತುಂಬ ಇದ್ದವು ಹಾಗಾಗಿ ನಾನು ಒಂದು ಕ್ಷಣ ತೆಗೆದುಕೊಳ್ಳುವುದೋ ಬೇಡವೋ ಅಂತ ಯೋಚನೆ ಮಾಡಿದ್ದುಂಟು ಸಹ ಇದೆ ಒಂದು ಅನುಭವ ಆಗಲಿ ಅಂತ ಹೇಳಿ ನಾನು ಆ ಒಂದು ವಸ್ತುವನ್ನು ಖರೀದಿ ಮಾಡಲು ಮುಂದಾದೆ ಅದರಲ್ಲಿ ನನಗೆ ಈಗ ಗೊತ್ತಾಗ್ ಗೊತ್ತಾಗ್ತಿದೆ ಒಂದು ವಸ್ತುವನ್ನು ಖರೀದಿ ಮಾಡುವುದಕ್ಕೆ ನಂಬಿಕೆ ಇದ್ದರೆ ಸಾಕು ಅದರಲ್ಲಿ ಹಾಕಿರುವಂತಹ ಕೆಟ್ಟ ಕಮೆಂಟ್ಸ್ ಮತ್ತು ಒಳ್ಳೆಯ ಕಮೆಂಟ್ಸ್ಗಳ ಮೇಲೆ ನಾವು ಅವಲಂಬನೆ ಆಗಬಾರದು ಮತ್ತು ಅದೊಂದು ಆ್ಯಪಲ್ಲಿ ಒಂದು ಒಳ್ಳೆಯ ಒಂದು ಆಯ್ಕೆ ಏನೆಂದರೆ ನಮಗೆ ಅಹಿತಕರ ಅಂತ ಅನಿಸಿದರೆ ಆ ಉತ್ಪನ್ನ ನಾವದನ್ನು ಮತ್ತೆ ರಿಸೇಲ್ ಮಾಡ್ಬೋದು ಅವರಿಗೆ ಇದೊಂದು ಒಳ್ಳೆಯ ಒಂದು ಆಪ್ಷನ್ ಹೀಗಾಗಿ ನಾನು ಯಾವುದೇ ಭಯವಿಲ್ಲದೆ ಆ ಒಂದು ವಸ್ತುವನ್ನು ಖರೀದಿ ಮಾಡಿದೆ ಅದರ ಬೆಲೆಯೂ ಸಹ ನಾವು ಅಂಗಡಿಯಲ್ಲಿ ಹೋಗಿ ತಗೊಳೋದಕ್ಕಿಂತ ಕ್ಕೆ ಹೋಲಿಸಿದರೆ ಇದರ ಬೆಲೆ ತುಂಬ ಕಡಿಮೆ ಇತ್ತು ನಾನು ಅದರ ಕ್ವಾಲಿಟಿ ಚೆನ್ನಾಗಿರುವುದಿಲ್ಲ ಅಂತ ಅಂದುಕೊಂಡಿದ್ದೆ ಆದರೆ ನನ್ನ ಎಲ್ಲ ಊಹೆಗಳು ತಪ್ಪಾಗಿದ್ದವು ನನಗೆ ನನ್ನ ಮೊದಲನೇ ಒಂದು ಉತ್ಪನ್ನದಲ್ಲಿ ಅವರು ತಂದುಕೊಟ್ಟ ಒಂದು ವಸ್ತುವಿನಲ್ಲಿ ತುಂಬ ಖುಷಿಯಾಯಿತು ಆವತ್ತಿಂದ ನಾನು ಅದೇ ಒಂದು ಆ್ಯಪಲ್ಲಿ ಖರೀದಿ ಮಾಡಲು ಮುಂದಾಗಿದ್ದೇನೆ